ನಂಗೆ ಕಥಾ ಸಾಹಿತ್ಯ ಬರೆಯಲು ಇಷ್ಟ ಮತ್ತು ಕಥಾ ಸಹ ಅದರ ಜೊತೆಗೆ ಕಥಾ ಸಾಹಿತ್ಯ ಯಾವುದು ಅಲ್ಲ ಅದು ಬರೀಲಿಕ್ಕೆ ನಾನು ಬೇಕಾದರೆ ಟ್ರೈ ಮಾಡ್ತೀನಿ ಆದರೆ ಕಥಾ ಸಾಹಿತ್ಯ ಬರಿವಷ್ಟು ಒಂದು ಖುಷಿಯ ವಿಷಯ ಬೇರೆ ಯಾವುದು ಇಲ್ಲ ಯಾಕೆ ನಂಗೆ ಇಷ್ಟ ಇಲ್ಲ ಅಂತಂದರೆ ಕಥಾ ಸಾಹಿತ್ಯ ಬಿಟ್ಟು ಬೇರೆ ಯಾವುದು ಬ ಬೇರೆ ಬರೀಲಿಕ್ಕೆ ಯಾವುದು ಇಶ್ ಯಾಕೆ ಇಷ್ಟ ಇಲ್ಲ ಅಂತಂದರೆ ಒಂದು ನಾನು ಪ್ರಯತ್ನ ಪಡಲಿಲ್ಲ ಪ್ರಯತ್ನ ನಾನು ಪಡಲಿಕ್ಕೆ ಒನೊಂದ್ಸಲ ನಾನು ಮ ಪ್ರಯತ್ನ ಪಟ್ಟಿದ್ರೂ ನಾನು ನಂಗೆ ಅದೂ ಖುಷಿ ಅನಿಸ್ತಿರ್ಲಿಲ್ಲ ಅದು ಬಿಟ್ಟರೆ ಕೈ ಕಥಾ ಸಾಹಿತ್ಯದಲ್ಲೆ ಖುಷಿಯಾಗತ್ತೆ ಅಂದರೆ ನಾವು ಅದೆ ನಮ್ಗೆ ಇನ್ನು ಖುಷಿ ಕೊಡು ನನಗಿನ್ನೂ ಖುಷಿ ಕೊಡುತ್ತೆ ಅದು ಕಥಾ ಸಾಹಿತ್ಯ ಇದ್ರೇ ಮತ್ತು ನನ್ನ ನೆಚ್ಚಿನ ಬರಹಗಾರರು ತುಂಬ ಜನ ಇದಾರೆ ಅದರಲ್ಲಿ ನಾನೂ ಒಬ್ಬರನ್ನ ಆಯ್ಕೆ ಮಾಡಬೇಕು ಅಂತ ಅಂದರೆ ಅದು ಚಾಲ್ಸ್ ದಿಕೆನ್ಸ್ ಅವರು ಬರೆಯುವಂಥ ಪುಸ್ತಕಗಳು ನಂಗೆ ತುಂಬ ಇಷ್ಟ ಅವರು ಒಂದು ಆಂಗ್ಲ ಕಥಾ ಸಹ ಕತೆಗಳನ್ನು ಬರಿತ ಬರಿತಿದ್ರು ಅವರು ಅವರ ಕತೆಗಳಲ್ಲಿ ಸಾಮಾಜಿಕ ಏನು ಸಾಮಾಜಿಕವಾಗಿ ಏನೇನೋ ಕೆಟ್ಟ ಒನ್ ಏನೇನೋ ಸಾಮಾಜಿಕವಾಗಿ ಏನು ಅಸಾಮಾನ್ಯತೆ ಇರಲಿ ಏನ್ ಅಂಥದ್ದೆಲ್ಲ ವಿಷಯವನ್ನು ಅವರು ತುಂಬ ಚೆನ್ನಾಗಿ ಬರೀತಾಯಿದ್ರು ಅವರ ಕಥಾ ಮೂಲಕ ಎಲ್ಲರಿಗೆ ಅವರು ಅದನ್ನ ಹರಡ್ತಾಯಿದ್ರು ಅವರು ಅವರ ಪುಸ್ತಕಗಳು ತುಂಬ ಚೆನ್ನಾಗಿದೆ ಓದಲಿಕ್ಕೆ ಮತ್ತು ಚಾಲ್ಸ್ ದಿಕನ್ಸ್ ಅವರ ಎಲ್ಲ ಪುಸ್ತಕಗಳು ಕೂಡ ಒಂದು ನೈದ್ಯ ಜೀವನಕ್ಕೆ ನಾವು ಅದನ್ನು ಅನುಸರ್ಸ್ ಅನು ಅನುಸರ್ಸದ್ರೆ ಅದು ಇನ್ನು ಒಳ್ಳೆದಾಗ್ಬೌದು